ನಮ್ಮ ಪ್ರದೇಶದಲ್ಲಿ ವಿವಿಧ ರೀತಿಯ ಹಕ್ಕಿಗಳು ಪಕ್ಷಿಗಳು ಕಾಣ್ಸ್ಕೊಳ್ತವೆ ವಿವಿಧ ರೀತಿಯ ಪಕ್ಷಿಗಳು ಅಂದರೆ ನವಿಲು ಗಿಳಿ ಮತ್ತು ಗುಬ್ಬಿ ಮತ್ತು ವಿವಿಧ ಪಾರಿವಾಳ ವಿವಿಧ ರೀತಿಯಲ್ಲಿ ಪಕ್ಷಿಗಳು ಕಾಣಿಸಿಕೊಳ್ತವೆ ನನ್ನ ನೆಚ್ಚಿನ ಪಕ್ಷಿ ಎಂದರೆ ಅದು ನವಿಲು ಯಾಕಂದರೆ ಅದು ನಮ್ಮ ರಾಷ್ಟ್ರೀಯ ಪಕ್ಷಿ ಅದು ಹಸಿರು ನವಿಲು ಬ ಹಸಿರ್ ನವಿಲು ಕಾಂಗೊ ನವಿಲು ವಿಚಿತ್ರ ನವಿಲುಗಳನ್ನು ಸಹ ನಾವು ನೋಡ್ಬೌದು ನವಿಲುಗಳು ಭಾರತದಲ್ಲಿ ಏಷ್ಯಾದ ಕಾಡುಗಳಲ್ಲಿ ಅವನ್ನ ನಾವು ನೋಡ್ಬೌದು ನವಿಲುಗಳು ಕಾಮನಬಿಲ್ಲಿನಂತೆ ಅವು ಬಣ್ಣಗಳನ್ನು ಒಳಗೊಂಡಿರ್ತವೆ ಮತ್ತು ಅವು ನವಿಲುಗಳು ಅವಳು ಡ್ಯಾ ಕುಣಿಯುತ್ತಾವೆ ಮತ್ತು ಅವು ರೆಕ್ಕೆ ಬಿಚ್ಚುವುದು ನಮಗೆ ಉದ್ದನೆಯ ಗರಿಗಳನ್ನು ಬಿಚ್ಚುವುದು ನಮ್ಮ ಹೃದಯದ ಆಕಾರದಲ್ಲಿ ಕೊನೆಗೊಂಡಿರ್ತದೆ ಅದು ಆ ರೀತಿಯಲ್ಲಿ ನಮಗೆ ಸಂತೋಷವನ್ನು ಸಹ ಉಂಟು ಮಾಡುತ್ತದೆ ಅದು ಮಿಲನದ ಸಮಯದಲ್ಲಿ ಬೇರೆ ಯಾವುದೇ ರೀತಿಯ ತೊಂದರೆಯು ಮತ್ತು ಆತ್ಮವಿಶ್ವಾಸಕ್ಕೆ ನಾವು ಒಳಗಾಗಿದ್ದರೆ ಅದನ್ನು ಸರಿಪಡಿಸುವಂತೆ ಅದರ ಗರಿಗಳನ್ನು ಹೊಳಪಿನಲ್ಲಿ ನೀಲಿ ಬಣ್ಣದ ಗರಿಗಳನ್ನು ಹೊಂದಿ ಅವನ್ನೆಲ್ಲ ನೋಡುವ್ದ್ರಿಂದ ನಾವು ತುಂಬ ಸಂತೋಷವನ್ನು ಪಡ್ಬೌದು ಅಂತ ಹೇಳ್ಬೋದು ನವಿಲು ಅತಿ ಹೆಚ್ಚು ಸುಂದರವಾದ ಪಕ್ಷಿ ಆಗಿರುವುದರಿಂದ ಅದು ನೀಲಿ ಅದಿರಿನಲ್ಲಿ ಹಸಿರು ಮತ್ತು ಸ್ವಲ್ಪ ನೇರಳೆ ಬಣ್ಣ ಮಿಶ್ರಣ ಗರಿಗಳನ್ನು ಹೊಂದಿರ್ತತೆ ಅದನ್ನು ನೋಡಲು ತುಂಬ ಸಂತೋಷವೂ ಆಗುತ್ತದೆ ಬಣ್ಣದ ಕಾಲುಗಳನ್ನು ಹೊಂದಿರುತ್ತದೆ ಅದು ಹದಿನಾಲ್ಕು ಕಾ ಕಪ್ಪು ಗರಿಯ ಗರಿಗಳನ್ನು ಹೊಂದಿರುತ್ತೆ ಅಂತ ಸಹ ಹೇಳ್ಬೋದು ಬಾದಾಮಿ ಆಕಾರದ ಕಂದು ಮುಕುಟವನ್ನು ಹೊಂದಿರ್ಬೋದು ಅದು ಅದು ಮೂತಿ ತುಂಬ ಚೂಪಾಗಿ ಕಾಣುತ್ತದೆ ಮತ್ತು ಅದು ಹೆಚ್ಚಿನ ರೀತಿಯ ವಿವಿಧ ಆವಾಸಗಳಲ್ಲಿ ಅದು ಕಂಡುಬರುತ್ತದೆ ಅದು ಗು ನೆಲದ ಮಟ್ಟದ ಪೊದೆಗಳಲ್ಲಿ ಅದು ಗೂಡನ್ನು ಕಟ್ಟಿಕೊಂಡಿರುತ್ತೆ ಹಾಗೂ ಅದು ಗರಿಗಳು ತುಂಬ ಸಂತೋಷವೂ ಉಂಟಾಗುತ್ತದೆ ಗರಿಗಳನ್ನು ನೋಡುವುದರಿಂದ ಅದು ಪ್ರಕೃತಿಯಲ್ಲಿ ಕಾಣಿಸಿಕೊಳ್ತದೆ ಮುಂಜಾನೆ ವಿವಿಧ ಸುಂದರವಾಗಿಯೂ ಸಹ ಕಾಣುತ್ತದೆ ಅದನ್ನು ನೋಡಿದರೆ ತುಂಬ ಸಂತೋಷವೂ ಉಂಟಾಗುತ್ತದೆ ಜನರಿಗೆ ಅದು ನಮ್ಮ ವಿವಿಧ ರೀತಿಯ ಸಂತೋಷ ಯಾವುದೇ ನೋವುಗಳಿದ್ದರೂ ಅದನ್ನು ನೋಡುವುದರಿಂದ ನಾವು ತುಂಬ ಯಾ ತುಂಬ ಸಂತೋಷವನ್ನು ಪಡಬಹುದು ಭಾರತೀಯ ನವಿ ರ ಪಕ್ಷಿ ಆಗಿರುವುದರಿಂದ ನವ ನವಿಲು ಮುಖ್ಯವಾಗಿ ಹೊಳಪಿನಲ್ಲಿ ಇರ್ತದೆ ನೀಲಿ ಬಣ್ಣದ ಗರಿಗಳನ್ನು ಸಹ ಹೊಂದಿರುತ್ತದೆ ಅಲ್ಲದೇ ಗರಿಗಳು ತುಂಬ ತುದಿಯಲ್ಲಿ ಡೊಂಕಾಗಿರುವ ತಂತಿಯಾಕಾರ ತಂತಿ ಆಕಾರದಲ್ಲಿ ನವಿಗಳಿರ್ತವೆ ಹಸಿರು ಬಣ್ಣದ ಕುತ್ತಿಗೆಯನ್ನೂ ಸಹ ಹೊಂದಿರ್ತವೆ ಅದು ನಮಗೆ ಮನುಷ್ಯರಿಗೆ ನಮಗೆ ಅಂತಲ್ಲ ಮನುಷ್ಯರಿಗೆ ಆಗಲಿ ಯಾವುದೇ ಬೇರೆ ದೇಶದಿಂದ ಬಂದಿರುವಂಥ ಎಲ್ಲರಿಗೂ ಸಹ ಅದು ತುಂಬ ಸಂತೋಷವನ್ನು ಉಂಟು ಮಾಡುವುದಂತೆ ಅದು ಕುಣಿಯುತ್ತದೆ ಮತ್ತು ವಿವಿಧ ಸಂತೋಷವನ್ನು ಎಲ್ಲ ಜನ್ಗಳಿಗೆ ಕೊಡ್ತದೆ ಅಂತ ಸಹ ಹೇಳ್ಬೋದು